ನಾವು ನಮ್ಮ ಕುಟುಂಬಕ್ಕಾಗಿ ಅನೇಕ ಪೌಷ್ಟಿಕ ತಿಂಡಿ ತಿನಿಸುಗಳನ್ನು ತಯಾರು ಮಾಡ್ತೀವಿ ಏನೇನಪ್ಪ ಅಂತಂದ್ರೆ ಈಗ ಅಂಟಿನ ಉಂಡೆ ಅಂತ ಬರ್ತವೆ ರೀ ಅಂಟಿನ ಉಂಡೆ ಅಂತಂದ್ರೆ ಅವನ್ನ ಬಾಣಂತಿಯರಿಗೆ ಕೊಡ್ತಾರೆ ಡಿಲಿವರಿ ಆದ ಮೇಲೆ ಒಂದು ತಿಂಗಳಿಗೆ ಬಾಣಂತಿಯರಿಗೆ ಈ ಅಂಟಿನ ಉಂಡೆ ಕೊಡ್ತಾರೆ ಅಂಟಿನ ಉಂಡೆ ಯಾಕೆ ಕೊಡ್ತಾರಪ್ಪ ಅಂದ್ರೆ ಅವರ ನಡು ಗಟ್ಟಿಯಾಗ್ಲಿ ಅಂತಂದು ಅಂದ್ರೆ ಡಿಲಿವರಿ ಸಮಯ್ದೊಳಗೆ ನಡು ನೋವು ಭಾಳ ಇರ್ತೈತೆ ರೀ ಹಂಗಾಗಿ ಅವ್ರಿಗೆ ಮುಂದೆ ಯಾವುದೇ ನಡು ನೋವು ಬರ್ಬಾರ್ದ್ ಅಂತ ತಿಳ್ಕೊಂಡು ಅಥ್ವಾ ಅವರ ಆರೋಗ್ಯ ಸರಿಯಾಗಿರ್ಲಿ ಪೌಷ್ಟಿಕವಾದಂತಹ ತಿಂಡಿಯಪ್ಪ ಅಂತಂದ್ರೆ ಈ ಅಂಟಿನ ಉಂಡೆ ಈ ಅಂಟಿನ ಉಂಡೆ ಈ ಕಟ್ಬೇಕಾದ್ರ್ ಭಾಳ ಒಂದು ಸೊಲ್ಪ ಕೆಲಸ ಜಾಸ್ತಿ ಆಗತ್ತೆ ರೀ ಇದಕ್ಕೆ ಜಾಲಿ ಅಂಟು ಬೇಕು ರೀ ಜಾಲಿ ಕರಿ ಜಾಲಿ ಮರದ್ದೈತಲ್ಲ ರೀ ಆ ಮರದಾಗಿಂದು ಅಂಟು ಆ ಅಂಗ್ಡಿಯೊಳಗ್ ಸಿಗ್ತೈತೆ ರೀ ಅದನ್ನ ಆ ಅಂಟು ತರ್ಬೇಕ್ ರೀ ಅದಕ್ಕೆ ಅದ್ರ ಜೋಡಿ ಕೊಬ್ಬರಿ ಉತ್ತುತ್ತೆ ಬಾದಾಮಿ ಮತ್ತು ಏಲಕ್ಕಿ ಲವಂಗ ಏಲಕ್ಕಿ ಮತ್ತು ಅದಕ್ಕೆ ಬೆಲ್ಲ ಬೇಕು ರೀ ತುಪ್ಪ ಇವನ್ನೆಲ್ಲ ಸಾಮಾನುಗಳನ್ನು ರಡಿ ಮಾಡಿ ಇಟ್ಕೋಬೋಕ್ ರೀ ಆದರೆ ಹೆಚ್ಚಿನ ಪ್ರಮಾಣ್ದಾಗೆ ಅಂತಂದ್ರೆ ಇದಕ್ಕೆ ಇದು ಬೇಕು ರೀ ಕೊಬ್ಬರಿ ಬೇಕು ಆ ಕೊಬ್ಬರಿಯನ್ನ ಮೊದ್ಲು ತುರಿದ್ ಇಟ್ಕೋಬೋಕ್ ರೀ ಚೆನ್ನಾಗಿ ಕೊಬ್ಬರಿ ತುರ್ದು ಇಟ್ಕೊಂಡು ಅದ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಎಲ್ಲ ಇವು ಇದಾವಲ್ಲ ಉತ್ತುತ್ತೆ ಗೋಡಂಬಿ ಮತ್ತು ಬಾದಾಮಿ ಕ ಮತ್ತು ಲವಂಗ ಇವುಗಳನ್ನೆಲ್ಲ ನಾವು ಏನು ಮಾಡಿ ಆಳ್ವಿನೂ ಹಾಕ್ತಾರೆ ಬೇಕಂದ್ರೆ ಅದ್ರ ಜೊತೆಗೆ ಮತ್ತು ಇವ್ನೆಲ್ಲನೂ ಏನು ಮಾಡ್ಬೇಕಪ್ಪ ಅಂದ್ರೆ ತುಪ್ಪದಾಗೆ ಫಸ್ಟ್ ಕರ್ಕೋಬೇಕ್ ರೀ ಕರ್ಕೊಂಡ ಮೇಲೆ ಒಂದಿಷ್ಟು ತುಪ್ದಾಗೆ ಏನು ಮಾಡಬೇಕಪ್ಪ ಅಂದರೆ ಬೆಲ್ಲನ ಕರ್ಗಿಸ್ಕೋಬೇಕ್ ಬೆಲ್ಲ ಕರ್ಗಿಸ್ಕೊಂಡು ಅದ್ರೊಳಗೆ ಈ ಹುರಿದಂಥ ಇವು ಇರ್ತಾವಲ್ಲ ರೀ ಬಾದಾಮಿ ಗೋಡಂಬಿ ಮತ್ತು ಇವು ಗೇರ್ ಬೀಜ ಲವಂಗ ಇವ್ನೆಲ್ಲನೂ ಹಾಕ್ಬೇಕು ಅದ್ರ ಜೊತೆಗೆ ಕೊಬ್ಬರಿ ತುರಿನೂ ಹಾಕ್ಬೇಕು ಹಾಕಿ ಕಾಟ ಅದು ತು ಬೆಲ್ಲ ಕರ್ಗೋ ತನಕ ಅಷ್ಟೇ ಒಲೆ ಮ್ಯಾಲ್ ಇಡ್ಬೇಕು ರೀ ಅದನ್ನ ಬೆಲ್ಲ ಕರ್ಗಿದ ಕೂಡ್ಲೆ ಇವಿಷ್ಟು ಸಾಮಾನು ಹಾಕಿ ಕೆಳಗೆ ತೆಕ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಅದು ಬಿಸಿದಿದ್ದಾಗಲೇ ಉಂಡೆಯನ್ನ ಕಟ್ಬೇಕ್ ರೀ ಆ ಉಂಡೆನ ದಿನಾ ಬಾಣಂತಿಯರಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ತಿಂಗ್ಳು ಆದ ನಂತರ ಅವರಿಗೆ ದಿನಾ ಒಂದೊಂದು ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಕ್ಕೆ ಕೊಡ್ಬೇಕು ರೀ ಇದರಿಂದ ಅವ್ರಿಗೆ ಮುಂದೆ ನಡು ನೋವು ಬರೋಂಗಿಲ್ಲ ಅಂತಂದು ಹೇಳ್ತಿರ್ತಾರೆ ರೀ ಹಾಗಾಗಿ ನಮ್ಮ ಮನ್ಯಾಗೆ ಎಷ್ಟು ಮಂದಿ ಡೆಲಿವರಿ ಆದರೂ ಕೂಡ ಇವನ್ನ ಅಂಟಿನ ಉಂಡೆ ಅಂತಂದು ಮಾಡ್ಕೊಡ್ತಾರೆ ರೀ ಅದ್ರ ಜೊತೆಗೆ ಮತ್ತೆ ನಾವು ಜಾಸ್ತಿ ಮಾಡುವಂತಹ ಇನ್ನೊಂದು ತಿನಿಸು ಯಾವುದು ಸ್ವೀಟ್ ಯಾವುದಪ್ಪ ಅಂದ್ರೆ ಗುಲಾಬ್ ಜಾಮೂನು ರೀ ಗುಲಾಬ್ ಜಾಮೂನು ಮಾಡ್ತಿರ್ತೀವಿ ಗುಲಾಬ್ ಜಾಮೂನು ಮಾಡುದಂದ್ರ್ ಈಗ ಎಲ್ಲರ್ಗೆ ಗೊತ್ತೈತೆ ಬಿಡಿರಿ ಆದ್ರೆ ನಾವು ಗುಲಾಬ್ ಜಾಮೂನು ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಇದನ್ನು ಗುಲಾಬ್ ಜಾಮೂನು ಹಿಟ್ಟಿಗೆ ಸಲ್ಪ ತುಪ್ಪ ಹಾಕ್ಬೇಕು ರೀ ತುಪ್ಪ ಹಾಕಿ ಹಾಲು ಹಾಕಿ ನಾದ್ಬೇಕ್ ಅಂದ್ರೆ ಸಾಫ್ಟಾಗಿ ಮೆತ್ತಗೆ ಜಾಮೂನು ರಡಿ ಆಗ್ತವೆ ರೀ ನಾವು ತುಪ್ಪ ಅಥ್ವಾ ಹಾಲು ಹಾಕ್ಲಾರ್ದೆ ಬರೇ ಒಂದು ಸ್ವಲ್ಪ ನೀರಾಗಿ ಹಾಕಿ ಮಾಡಿದ್ನಂದ್ರೆ ಗಟ್ಟ್ ಆಕ್ಕವೆ ರೀ ಅವು ಪಾಕನೂ ಹೀರೋಂಗಿಲ್ಲ ಸ್ವಲ್ಪ ತುಪ್ಪ ಹಾಕಿ ಮಾಡಿ ನೋಡಿರಿ ಅವು ಗುಲಾಬ್ ಜಾಮೂನು ಮೆತ್ತಗೆ ಚೊಲೋ ಆಗ್ತಿರ್ತವೆ ಮತ್ತು ಇನ್ನೊಂದು ಪೌಷ್ಟಿಕ ತಿಂಡಿ ಯಾವುದಪ್ಪ ಅಂತಂದ್ರೆ ನಾವು ಮಾಡುವುದು ಮುದ್ದೆ ರೀ ಮುದ್ದೆನೂ ಮಾಡ್ತಿರ್ತೀವಿ ಮುದ್ದೆ ಅಂತಂದ್ರೆ ಜೋಳದ ಮುದ್ದೆ ಮಾಡ್ತಿರ್ತೀರಿ ಈ ಜೋಳದ ಮುದ್ದೆಗೆ ಶೇಂಗಾ ಸಾರೂ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಇಲ್ಲ ಅಂತಂದ್ರೆ ಒಗ್ಗರ್ಣಿ ಮುದ್ದೆ ಅಂತ ಮಾಡ್ಕೊಂತೀವಿ ರೀ ಈ ರೊಟ್ಟಿ ಭಾಳ ಇದ್ದಾಗ ಅವುಗಳು ವೇಸ್ಟ್ ಆಕ್ಕವೆ ಅಂದ್ ತಿಳ್ಕೊಂಡು ನಾವೇನು ಮಾಡ್ತೀವಿ ಆ ರೊಟ್ಟಿನ ಸ್ವಲ್ಪ ತೆಳು ತೆಳು ತೆಳ್ಳನವು ರೊಟ್ಟಿ ಇರ್ತಾವಲ್ಲ ರೀ ಅವನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅವ್ಕೆ ಮತ್ತೆ ಒಗ್ಗರ್ಣಿ ಹಾಕ್ಕೊಂಡು ಆ ರೀತಿಯಾಗಿ ಊಟನೂ ಮಾಡ್ತೀವಿ ರೀ ಮತ್ತು ಇವು ಚಪಾತಿ ಭಾಳ ಉಳ್ದಿದ್ವಂದ್ರೆ ಆ ಚಪಾತಿನ ಏನು ಮಾಡ್ತೀವಿ ಗೊತ್ತೇನ್ ರೀ ಅವಕ್ಕೂ ಕೂಡ ಒಂದು ಸ್ವಲ್ಪ ಬೆಲ್ಲ ಹಾಕಿ ಹರಕ್ ಹುಗ್ಗಿ ಅಂತ ಹೇಳಿ ಆ ಹುಗ್ಗಿ ಮಾಡಿಕೊಂಡು ಊಟ ಮಾಡ್ತಾರೆ ರೀ ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪೌಷ್ಟಿಕ ತಿಂಡಿಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ಮೆಂತ್ಯೆದು ಕಡ್ಬು ಅಂತ ಹೇಳಿ ಮಾಡ್ತೀವಿ ರೀ ಮೆಂತ್ಯೆದು ಕಡ್ಬು ಮಾಡ್ಬೇಕಾದ್ರ್ ಇದ್ಕೂ ಸೋ ಜಾಸ್ತಿ ಮೆಂತ್ಯ ಪಲ್ಲೆ ಬೇಕು ರೀ ಮೆಂತ್ಯ ಸೊಪ್ಪು ಅಂತೀವಲ್ವ ಆ ಮೆಂತ್ಯ ಸೊಪ್ಪು ಬೇಕು ಆ ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು ಜೀರ್ಗೆ ಕರಿಬೇವು ಕೊತ್ತಂಬ್ರಿ ಎ ಮತ್ತು ಇದ್ರ ಜೊತೆಗೆ ಎಣ್ಣೆ ಒಗ್ಗರ್ಣಿ ಹಾಕ್ಕೊಳಕ್ಕೆ ಇಷ್ಟೆಲ್ಲ ಒಗ್ಗರ್ಣೆ ಹಾಕ್ಕೊಂಡ ಮೇಲೆ ಆ ಚಪಾತಿ ಹಿಟ್ಟು ನಾದ್ಕೊಂಡಿರಿ ಲಟ್ಟಿಸ್ಕೋಬೇಕ್ ಅದನ್ನ ಲಟ್ಟಿಸ್ಕೊಂಡು ಚೌಕಗೆ ಕೊಯ್ಕೋಬೇಕ್ ಅವನ್ನು ಈ ಶಂಕರ್ಪೊಳೆ ಕೊರಿತಾರಲ್ಲ ರೀ ಅದ್ರಂಗೆ ಕೊರ್ಕೊಂಡು ಆ ಒಗ್ಗರ್ಣಿ ಹಾಕ್ತೀವಲ್ಲ ರೀ ಒಗ್ಗರ್ಣೆ ಹಾಕಿ ಅದು ಕುದಿತಿರೋ ಹೊತ್ನಾಗ ಇವನ್ನು ಚಪಾತಿ ಹಿಟ್ಟು ನಾದಿಕೊಂಡು ಕೊಯ್ಕೊಂಡಿರ್ತೀವಲ್ಲ ಚೌಕ ಚೌಕನ ಆ ಶಂಕರ್ಪೊಳೆಗತಿ ಅವ್ನ ಅದ್ರೊಳಗೆ ಹಾಕಿ ಕುದಿಸ್ಬಿಟ್ರೆ ಮೆಂತ್ಯ ಕಡುಬು ರಡಿ ಆಕ್ಕವೆ ರೀ ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮನೆ ಒಳಗೆ ಪೌಷ್ಟಿಕ ತಿಂಡಿ ತಿನಿಸುಗಳನ್ನು ಅವಾಗವಾಗ ಮಾಡಿಕೊಂಡು ತಿಂತಿರ್ತೀವಿ ರೀ